ಹಲೋ ಹಾಂ ನಮಸ್ತೆ ಮೇಡಮ್ ಹೇಳಿ ಹಾಂ ಮೇಡಮ್ ವೇದಮೂರ್ತಿ ಅಂತ ಹಾಂ ಮೇಡಮ್ ಕೊಕೊನೆಟ್ಟು

ಆಯಲ್ ಹೇಳಿ ಏನಾಗಬೇಕಾಗಿತ್ತು ಇಲ್ಲ ಮೇಡಮ್ ಇಲ್ಲ ಇಟ್ಸ್ ಪ್ಯೂರ್ಲಿ ನ್ಯಾಚುರಲ್ ಆಯಲ್ ಯಾವುದೇ ಮಿಕ್ಸ್ ಮಾಡಿಲ್ಲ ನಾವು ಮಿಶ್ರಣ ಮಾಡಿಲ್ಲ ಪ್ಯೂರ್ಲಿ ನ್ಯಾಚುರಲ್ ಆಯಲ್ ಹೌದು ಮೇಡಮ್ ಮೇಡಮ್ ಯೂಸ್ ಮಾಡ್ಬೋದು ಎಲ್ಲ ತರಹದ್ದನ್ನು ಯೂಸ್ ಮಾಡ್ಬೋದು ನೀವು ತಲೆಗೆ ಹಾಕ್ಕೋಬೋದು ಬೇಕಾದರೆ ನೀವು ಅಡ್ಗೆಗೆ ಯೂಸ್ ಮಾಡ್ಬೋದು ಏನೂ ಎಫೆಕ್ಟಿಲ್ಲ ಮೇಡಮ್ ನ್ಯಾಚುರಲ್ ಅಲ್ಲವಾ ನೈಸರ್ಗಿಕವಾಗಿ ಇದು ಮಾಡಿರೋದು ಯಾವುದೇ ರೀತಿ ಮಿಕ್ಸ್ ಇಲ್ಲ ಅಡಿಗೆಗೂ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ತಲೆಗೆ ಹಾಕ್ಕೋಬೋದು ನ್ಯಾಚುರಲ್ ಅಲ್ಲವಾ ಏನೂ ಆಗೋಲ್ಲ ಸ್ಟ್ರಾಂಗ್ ಆಗುತ್ತೆ ಕೂದಲು ಓಪನಿಂಗು ಮೇಡಮ್ ನೆಕ್ಸ್ಟ್ ಮಂತ್ ಇದೆ ಹೌದು ಮೇಡಮ್ ಆಂ ಹಾಂ ಮೇಡಮ್ ಅದೇ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದೆ ಏನಿಲ್ಲ ಬೆಸ್ಟ್ ರಿಸಲ್ಟು ಮೇಡಮ್ ಹೌದು ಮೇಡಮ್

ಇಲ್ಲ ಮೇಡಮ್ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಟುಕೊಂಡಿರ್ತೀವಿ ಅದು ಆದ್ಮೇಲೆ ಸೇಲ್ ಮಾಡ್ತೀವಿ ಮೇಡಮ್ ನೀವು ಆರ್ಡ್ರು ಕೊಡಬೇಕು ಹಾಂ ಮೇಡಮ್ ಎಲ್ಲನೂ ಮಾಡಲೇಬೇಕು ಮಾಡಿ ಬಾಟಲ್ಗೆ ಹಾಕಿ ಕೊಡ್ತೀವಿ ಮೇಡಮ್ ಸೈಡ್ ಎಫೆಕ್ಟ್ ಏನೂ ಇಲ್ಲ ಮೇಡಮ್ ಆಲ್ರೆಡಿ ನಾವು ಟೆಸ್ಟ್ ಮಾಡಿದ್ದೀವಿ ಅದರಿಂದ ಏನೂ ಸೈಡ್ ಎಫೆಕ್ಟ್ ಏನಿಲ್ಲ ಪ್ಯೂರ್ಲಿ ನ್ಯಾಚುರಲ್ ಬನ್ನಿ ಮೇಡಮ್ ನಾನು ಕಾಲ್ ಮಾಡ್ತೀನಿ ನಿಮಗೆ ಓಪನ್ ಆಗಿದ್ದ ತಕ್ಷಣ ನೀವು ಬಂದು ತೊಗೋಬೋದು ಓಕೆ ಮೇಡಮ್ ಓಕೆ ಓಕೆ ಮೇಡಮ್ ತ್ಯಾಂಕ್ ಯೂ